ಕೃಷಿ ಅನ್ನೊದು ಒಂದು ಈ ಜಗತ್ತಿನೊಳಗ್ ಮಾನವ ಆಹಾರವನ್ನ ಹುಡ್ಕೊಣಾಕ್ ಕಂಡ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆ ದಾರಿ ಅದು ಮೊದ್ಲ್ ಕೃಷಿಯೊಳಗ್ ಅನೇಕ ರೀತಿ ಬದಲಾವಣೆ ರೀತಿ ಇದ್ವು ಅರಣ್ಯ ಕೃಷಿ ಮಾಡ್ತಿದ್ರು ಮಿಶ್ರ ಬೇಸಾಯ ಮಾಡ್ತಿದ್ರು ಮತ್ತು ಏನಿದು ವಲಸೆ ಕೃಷಿ ಅಂತ ಹಿಂಗೆ ಮಾಡ್ತಿದ್ರು ಆದ್ರ ಇವತ್ತು ಕೃಷಿ ಅನ್ನೊದು ಎ ಎ ಎಲ್ಲಿಗೆ ಬಂದು ನಿಂತ್ಕೊಂಡೈತಪ್ಪಾ ಅಂದರೆ ಒಂದು ಕಮರ್ಷಿಯಲ್ ಆಗಿ ಬಿಟ್ಟೈತಿ ಅದ್ರ ಜೊತೆಗೆ ಕೃಷಿ ಅಂದ್ರೆ ಹೆಂಗೆ ಅಂದ್ರ ಬರೇ ಲಾಭಗಳ್ಸೊ ಲಾಭಗಳಿಸಿದ್ವೆ ಅದ್ರ ಜೊತೆಗೆ ಮತ್ತು ಇನ್ನೇನಪ್ಪಾ ಹೆಸ್ರ್ ಮಾಡಿದೆ ಔಟ್ ಆಫ್ ಕಂಟ್ರಿ ಒಳಗೆ ನನ್ನ ಮಾಲು ಏನು ಸೇಲ್ ಅಕೈತಿ ಅನ್ನೊದ್ ನಾವು ಹಿಂಗೆ ತಿಳ್ಕೊಂಡೀವಿ ಆದ್ರೆ ಹಿಂದೆ ಈ ಹಸಿರ್ ಕ್ರಾಂತಿ ಅಂತ ನಾವು ಏನು ಕ ಹೇಳ್ತೀವಲ್ಲ ಆ ಹಸಿರ್ ಕ್ರಾಂತಿ ಬರೊಕ್ಕಿನ ಮೊದ್ಲ್ ಕೃಷಿಯನ್ನೊದ್ ಎಷ್ಟು ಅದ್ಬುತ ಇತ್ತು ನಾವು ನಮ್ಮ ಮನೆಯರೋ ಎಲ್ಲ ಒಂಥರಾ ಈ ಜೂನು ಜುಲೈ ತಿಂಗ್ಳು ಬಂತಪ್ಪಾ ಅಂದ್ರೆ ಹಬ್ಬ ಇದ್ದಂಗೆ ಅದು ಮಳೆ ಬಿತ್ತು ಬಿಡ್ತತಿ ಅದ್ರಾಗ ನಮ್ಮಾಗ ಕಡಿಗೆಲ್ಲ ರೋಹಿಣಿ ಮಳೆಗ್ ಜೋಳ ಬಿತ್ತಿವಿ ನಾವು ರೋಹಿಣಿ ಅದೇನು ಹೇಳ್ತಾರ್ ಹಂಗೆ ರೋಹಿಣಿ ಮಳೆ ಐತಲ್ಲ ಅದಕ್ಕೆ ಜೋಳ ಬಿತ್ತಿದ್ದಿವಿ ನಾವು ರೋಹಿಣಿ ಮಳೆ ಬರೊದ್ ಹೋತಪ್ಪಾ ಅಂದ್ರೆ ಜನ ನಾವು ನಾವೆಲ್ಲ ಹಪಾಹಪ್ಸೋಕಿದ್ವಿ ನಮ್ಮ ನಮ್ಮ ಕಡೆಯೆಲ್ಲ ಯಾಕಂದ್ರೆ ಆ ಮಳೆಯಿಂದಾ ಎಲ್ಲರು ಜೋಳ ರೊಟ್ಟಿ ಮುದ್ದೆ ತಿನ್ನೊಕ ದಾರಿಯಾಕತ್ ಆದರೆ ಇವತ್ತು ಕೃಷಿ ಅನ್ನೋದು ಹೆಂಗೆ ಆಗೈತೆ ಕಮರ್ಷಿಯಲ್ ಆಗ್ಯೆತಿ ಅತ್ತಿದಿಲ್ಲ ಮತ್ತಿಲ್ಲ ಅವು ಒಂದು ಬೆಳೆನ ಬೆಳಿಬೇಕಪ್ಪಾ ಅಂದ್ರೆ ಕೃಷಿನ್ ಅದ್ರ ತಿಥಿಯನ್ನ ನೋಡಿ ಯಾವ ದಿವಸ ಬಿತ್ತಿದ್ರೆ ಮತ್ತು ಯಾವ ಯಾವ ಮಳೆ ಆದ್ಮೇಲೆ ಬಿತ್ತಿದ್ರೆ ಚೆಂದ ಆಕೈತಿ ಅನ್ನೊದ್ ಒಂದು ತಲಿಯಾಗ್ ಇತ್ತು ಈಗ ಅದ್ರ ಪರಿಕಲ್ಪನೆ ಇಲ್ಲಿ ಮಂದಿಗೆ ಹಾಂಗಾಗಿ ಕೃಷಿ ಅನ್ನೋದು ಭಾಳಷ್ಟ್ ಬದಲಾವಣೆ ಕಂಡೈತ್ ಆವಾಗ್ಲಿಂದ ಇಲ್ಲಿ ತನಕ ಹಂಗ್ ನೋಡ್ಕೊಂತ ಬಂದೆನಪ್ಪಾ ಅಂದ್ರೆ ಅವಾಗ ಹಸಿರ್ ಕ್ರಾಂತಿ ಬರೊಕಿನ್ನ ಮೊದ್ಲು ನಾನು ಹೇಳ್ದಂಗಾ ಏನಾಗಿತ್ತು ಅಂದ್ರೆ ಕೃಷಿನ ಈ ವ್ಯವಸಾಯ ಏನು ಬೇಸಾಯ ಅಂತ ಕರಿತೀವಿ ನಾವು ಇದನ್ನು ಮಹಿಳೆ ಮಾಡ್ತಿದ್ಲು ಅಂತೇ ಎಷ್ಟಪ್ಪಾ ಸುಮಾರಷ್ಟು ಆಕೆ ಆಕೆ ಹೆಂಗೆ ಮಾಡ್ತಿದ್ಲು ಮ ಕೃಷಿ ಅಂದ್ರೆ ಪರಿಸರವನ್ನು ಬೆಳೆಸ್ಕೊಂಡು ಪಶುಗಳನ್ನು ಬೆಳೆಸ್ಕೊಂಡು ಮತ್ತು ಪುರುಷನನ್ನು ಬಳಸ್ಕೊಂಡು ಆಕೆ ಮುಖ್ಯವಾಗ್ ಕೃಷಿ ಮಾಡ್ತಿದ್ಲು ಅಂತೇ ಆದ್ರ ಈಗ ಈ ಯಾವಾಗ ಈ ಹಸಿರು ಕ್ರಾಂತಿ ಅನ್ನೋದು ಕಾಲಿಡ್ತೋ ಅದರಿಂದ ಮಹಿಳೆಯ ಸ್ಥಾನಮಾನ ಕೃಷಿಯಲ್ ಕುಸ್ದು ಹೋತ್ ಅದ್ರ ಜೊತಿಗೆ ಮತ್ತೇನು ಆತಪ್ಪಾ ಅಂದ್ರೆ ಆಕೆ ಸಮಾಜದ ಮುನ್ನೆಲೆಗೆ ಬರೋದ್ಕಿಂತ್ ಹಿಂದೆ ಉಳ್ಕೊಂಬುಟ್ಲ್ ಭಾಳ ಈಗ ನಮ್ಮ ಕೆಲ್ಸ ಎಲ್ಲಿರ್ತತಿ ಅಲ್ಲಿ ನಮ್ಗೆ ಮರ್ಯಾದೆ ಇರ್ತತಿ ನಮ್ಮ ಕೆಲ್ಸ ಇಲ್ದಾರ ನಮಗೆ ಮರ್ಯಾದೆ ಇರೊಲ್ಲಾ ಹಂಗೆ ಮಹಿಳೇಗೆ ಯಾವಾಗ ಕೃಷಿಯಿಂದ ಹಿಂದ್ ಉಳಿದ್ಲಲ್ಲ ಅವಾಗ್ಲಿದ್ದ ಆಕೆಗ್ ಅಲ್ಲಿ ಮರ್ಯಾದೆ ಇರ್ಲಾರ್ದಂಗೆ ಆತು ಅದು ಒಂದು ಅದ್ರ ಜೊತೆಗೆ ಮತ್ತಿನ್ನೇನು ಆತು ಆಕೆಯನ್ನ ಇನ್ ಹಿಂದೆ ತುಳಿಯೋಕ ಸ್ಟಾರ್ಟ್ ಮಾಡಿದರು ಪುರುಷ್ರು ಯಾವಾಗ ಕೃಷಿಯೊಳಗ್ ಕಾಲು ಇಟ್ನಲ್ಲ ಅವ್ನು ಕಾಲು ಇಟ್ಟಾಗಿನಿಂದ ಅದು ಸಂಪೂರ್ಣವಾಗಿ ಎ ವ್ಯವಾರ ಆದಂಗೆ ಆಗಿ ಹೋಯ್ತ್ ಅದು ಒಂದು ನಮೂನಿ ವಾಣಿಜ್ಯೋದ್ಯಮ ಆದಂಗೆ ಆಯ್ತ್ ಈಗ ಅವಾಗ ಜನ ಎಲ್ಲ ಜೋಳ ಬಿತ್ತಿದ್ವಿ ಭತ್ತ ಬಿತ್ತಿದಿವಿ ಗೋಧಿ ಬಿತ್ತಿದ್ವಿ ರಾಗಿ ಬಿತ್ತಿದ್ವಿ ನವ್ಣೆ ಬಿತ್ತಿದ್ವಿ ಹಿಂದೆ ಮಾಡ್ತಿದ್ರು ಯಾಕಂದ್ರೆ ಇವೆಲ್ಲಾ ನಾವು ಮನುಷ್ಯರ್ ತಿಂತಕ್ಕಂಥ ಪದಾರ್ಥಗಳ್ ಅದು ಅದ್ರ ಜೊತೆಗ್ ಮತ್ತು ಮನುಷ್ಯಂಗ್ ತೀರಾ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅವು ಇವು ಅದು ಬುಟ್ರೆ ಈಗ ಯಾರು ಬೆಳ್ಯೊಕ್ ಇತ್ತರ ಎಲ್ಲಾ ಬರಿ ಕಬ್ಬು ಬೆಳೆದ್ವಿ ಹತ್ತಿ ಬೆಳ್ದು ಅದನ್ನು ಬೆಳಿಬಾರದು ಅಂತ ನಾನು ಹೇಳಾಕತಿಲ್ಲ ಬೆಳಿಬೇಕ್ ಅದ ಆದ್ರೆ ಇದ್ರ ಪ್ರಮಾಣಕ್ಕಿಂಥ ಅದ್ರ ಪ್ರಮಾಣ ಜಾಸ್ತಿ ಇರ್ಬಾರ್ದು ಅಂತ ನಾನು ಯಾಕಂದ್ರೆ ಮನುಷ್ಯ ಯಾವಾಗ ತನಗೆ ತಾನು ಶುದ್ವಾಗಿರದ್ ತಿನ್ಬೇಕ್ ಪಸ್ಟು ಅದ್ಬಿಟ್ ಯಾವುದೋ ಸೋ ಸಾವ್ರಾರು ಸುಡ್ಗಾಡು ಎಣ್ಣಿ ಹೊಡ್ದ್ ಗೊಬ್ಬರ ಹಾಕಿ ಔಷಧ ಹಾಕಿ ಭೂಮಿನ್ ಇವತ್ತು ಎಷ್ಟು ಸಾಧ್ಯಾಕತೆ ಅಷ್ಟು ಹಾಳುಮಾಡಿಟ್ಟಿರಿ ಅದ್ರ ಜೊತೆಗೆ ತಗೊಂಡ್ ಬಂದು ಯಾವ ಯಾವೋ ಸುಡ್ಗಾಡು ಬೀಜಗಳು ಹಾಳ್ಮೂಳ್ ಉಪ್ಪು ಎಣ್ಣೆ ಹೊಡ್ದ್ ಹೊಡ್ದ್ ಹೊಡ್ದ್ ಐತ್ತಲ್ಲ ಭೂಮಿ ಅನ್ನೊದ್ ಸಂಪೂರ್ಣವಾಗ್ ಇವತ್ತು ಬರಡು ಮಾಡಿಟ್ಟಿವಿ ಮುಂದೆ ಇನ್ನು ಒಂದು ಹದಿನೈದು ಇಪ್ಪತ್ತು ವರ್ಷ ನಾವು ಹಿಂಗೆ ಮಾಡಿ ಬಿಟ್ಟರೆ ಮುಂದೆ ಬರೊ ನಮ್ಮ ಮಕ್ಕಳು ಮಣ್ಣು ತಿನ್ಬೇಕ್ ಆಗೊಂಥ ಪರಿಸ್ಥಿತಿ ಬರ್ತತಿ ಇದು ಏನು ದೂರಿಲ್ಲ ನಾವು ಕಣ್ಣಾರೇ ನೋಡ್ತಿವಿ ಇದನ್ನು ದೂರಿಲ್ಲ ಆದ್ರೆ ಈ ಕೃಷಿ ಅನ್ನೊದ್ ಐತಲ್ಲಾ ಆ ಸಂಪ್ರದಾಯ್ಕ ಪದ್ಧತಿಯಿಂದಿರ್ಬೋಕು ಅವಾಗ ಎತ್ತು ದನ್ಗಳ್ ಎಲ್ಲ ಹೊಲ್ದಾಗ್ ಓಡ್ಯಾಡಿದ್ರೆ ಫಸಲು ಸಮೃದ್ವಾಗಿ ಬರ್ತತಿ ಅವೆಲ್ಲಾ ಈಗ ಯಾ ಶೇಂಗಾ ಹಾಕ್ತಿವಿ ನಾವು ಆ ಶೇಂಗಾ ಹಾಕಿದ್ರೆ ಒಳಗೆ ಶೇಂಗಾದ್ ಬಳ್ಳಿಗೆ ಒಳಗೆ ಗಂಟು ಗಂಟು ಥರ ಇರ್ತತಿ ಆ ಗಂಟು ಗಂಟು ಇರೋದೈತಿ ಅಲ್ಲ ಭೂಮಿಗ್ ಬೇಕಾದಂಥ ಎಲ್ಲಾ ಫಲವತ್ತತೆ ಕೊಡ್ತೈತಿ ಅದು ಒಮ್ಮೆ ಸಿಡಿಲೋ ಅಥ್ವ ಮಿಂಚು ಹೊಡಿತಪ್ಪಾ ಅಂದ್ರೆ ಭೂಮಿಗ್ ಬೇಕಾಗಿರೋ ಅರವತ್ತು ಪರ್ಶೆಂಟ್ ಫಲಿತಾಮ್ ಪೌಷ್ಠಿಕಾಂಶವನ್ ಕೊಡ್ತೈತೆ ಅದು ಇವತ್ತು ಎಲ್ಲಿ ಎಲ್ಲ ಪರಿಸರ ಹಾಳ್ಮಾಡಿ ಇಟ್ವಿ ಕೃಷಿಯನ್ನೋ ಹೆಸ್ರ್ನಾಗ ಕಮರ್ಶ್ಯಾಲಿಟಿ ಹೆಸ್ರ್ನಾಗ ಆಧುನೀಕರ್ಣ ಅನ್ನೋ ಹೆಸ್ರ್ನಾಗ ಜಾಗತೀಕರಣ ಅನ್ನೋ ಹೆಸ್ರ್ನಾಗ ಕೃಷಿನೆಲ್ಲ ಹಾಳುಮಾಡಿ ಮಣ್ಣು ಮುಕ್ಕೆವಿ ನಾವು ಅದ್ರ ಜೊತಿಗೆ ಈ ಇವತ್ತೆಲ್ಲ ಯಾ ಅತ್ಯಾಧಿಕ ಆಧುನಿಕ ತಂತ್ರ ಜ್ಞಾನವನ್ನು ಬಳಸಿ ನಾವು ಕೃಷಿ ಮಾಡಕತೀವಿ ಡೆವೆಲಪ್ ಆಗೈತಿ ಓಕೆ ಅದಕ್ಕೆ ಒಪ್ಕೊಳನ್ ಖುಷಿ ಐತಿ ಅವಾಗ ಯಾರು ಒನ ಹತ್ತು ಇಪ್ಪತ್ತು ಎಕರೆ ಹೊಲ ಬಿತ್ಬೇಕಪ್ಪಾ ಅಂದ್ರೆ ವಾರ ತಿಂಗ್ಳು ಬೇಕಾಗತ್ ಈಗ ಹಂಗಲ್ ಹತ್ತು ಇಪ್ಪತ್ತು ಎಕ್ರಿ ಹೊಲ ಎರಡು ದಿನ್ದಾಗೆ ಬಿತ್ತಿಟ್ಟುಬಿಡ್ತಿವಿ ಅದಕ್ ಒಪ್ಕೊಳನ ಆದ್ರೆ ತಮ್ಮ ಹಳೇ ಸಂಪ್ರದಾಯನ ಎಲ್ಲ ಮೂಲಿಗ್ ಹಾಕಿ ಯಾವುದೋ ಹೊಸ್ದನ್ ತಗೊಂಡ್ ಹಚಿಗ್ಯನ್ ಕುಣಿಯದು ಐತಲ್ಲ ಇದು ಭಾಳಷ್ಟು ಅದು ಏನೋ ಒಂಥರ ಒನ್ನಮೂನಿ ಅದು ಎಡವಟ್ಟು ಕೆಲ್ಸ ಇದ್ದಂಗಾ ಹಂಗಾಗಿ ಕೃಷಿನ ನಾವು ಮತ್ತು ಈಗೆಲ್ಲ ಸಾವಯವ ಕೃಷಿ ಅನ್ನೋದು ಹೊಸ ಕಾನ್ಸೆಪ್ಟ್ ಬಂದು ಬಿಟ್ಟೈತಿ ಹಳೆ ಉಪ್ಪು ಗೊಬ್ರಗಳನ್ನು ಬೆಳ್ದು ಅಂದ್ರೆ ಯಾವುದೇ ರೀತಿಯಾದಂಥ ಉಪ್ಪು ಗೊಬ್ಬರ ಹಾಕ್ಲಾರ್ದಂಗೆ ಬೆಳೆಸ್ಬೇಕ್ ಅನ್ನೊದ್ ಮತ್ತು ಇದು ಮನುಷ್ಯನ್ ಆರೋಗ್ಯಕ್ಕೆ ಭಾಳ ಉಪಯೋಗ ಆಗಿರ್ತಕ್ಕಂಥದ್ ಹಾಂಗಾಗಿ ಕೃಷಿ ಬಹಳಷ್ಟು ಸುಧಾರ್ಣೆಯನ್ನ ಕಾಣ್ಬೇಕ್ ಆಗಿರ್ತಕ್ಕಂಥದ್ ಭಾಳ ಇಂಪಾರ್ಡೆಂಟ್